ಹಾಂ ಹೇಳಿ ಮೇಡಮ್ ನಾನು ಎಮ್ ಜಿ ಎಸ್ ವಿ ಶಾಲೆ ಪ್ರಿನ್ಸಿಪಾಲು ಏನಾಗಬೇಕಾಗಿತ್ತು ಓಹ್ ಚಂದ್ರ ಚಂದ್ರಮ್ಮ ಅಂತ ಹೌದು ನಿಮ್ಮ ರೆಸ್ಯೂಮೆಲ್ಲ ನೋಡಿದೀನಿ ನಾನು ಓಕೆ ಬಿ ಎ ಬಿ ಎಡ್ಡು ಮತ್ತು ನೀವು ಈ ಹಿಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಿರಿ ಹೌದಾ ಆಹ್ ಅದೇ ನೋಡಿದೆ ನಿಮ್ಮ ರೆಸ್ಯೂಮನ್ನು ಇದೆಲ್ಲಾನುವೆ ಓಕೆ ಎಲ್ಲ ಓಕೆ ನೀವು ಅದೇ ಒಂದು ಕ್ಲಾಸ್ ಕೊಡಬೇಕಾಗತ್ತೆ ನಮಗೆ ಹಾಂ ಇದು ನೀವು ಸುಮಾರು ಎಷ್ಟು ಒಂದು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರ ಹೌದಾ ನಿಮ್ಮ ರೆಸ್ಯೂಮಲ್ಲಿ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀರ ಹ್ಞೂ ಮುಂದೆ ಏನಾದ್ರೂ ಎಮ್ ಎ ಏನಾದರು ಮಾಡಿಕೊಂಡಿದೀರ ಎಮ್ ಎ ಏನಾದರು ಮಾಡಿಕೊಂಡಿದ್ದೀರ ಎಮ್ ಎ ಎಮ್ ಎ ಆಗಿದೆಯಾ ಆಮೇಲೆ ಇಲ್ಲಿ ನಿಮಗೆ ಜಾಬ್ ಕೊಟ್ಟರೂ ಒಂದು ವರ್ಷಕ್ಕೆ ಇರುತ್ತೆ ಅಷ್ಟೇ ನಮ್ಮಲ್ಲಿ ಗೆಸ್ಟ್ ಟೀಚರ್ ಅಂಥಕ್ಕಂತದ್ದು ವೇಕೆನ್ಸಿ ಖಾಲಿ ಇರದು ಅಷ್ಟೇ ಒಂದು ವರ್ಷಕ್ಕೆ ಅಥವಾ ಇಲ್ಲಿ ಹೊಸಬ್ರು ಯಾರಾದರು ಬಂದರೆ ಅಥವಾ ನಮ್ಮಲ್ಲಿ ಬೇರೆ ಶಾಲೆಯಿಂದ ಯಾರಾದ್ರೂ ಟ್ರಾನ್ಸ್ಫರಾಗಿ ಬಂದರೆ ಇಲ್ಲಿಗೆ ನಿಮಗೆ ಆಟೋಮೆಟಿಕಲಿ ಆ ಕೆಲಸ ಕಳ್ಕೋತೀರ ಅವಾಗೇನು ಬೇಸರ ಮಾಡಿಕೊಳ್ಬಾರ್ದು ನೀವು ಅದು ಯಾಕೆಂದ್ರೆ ಅದನ್ನು ಮೊದ್ಲು ಹೇಳಬೇಕು ನಿಮಗೆ ನಾನು ಆಮೇಲೆ ಏನಪ್ಪ ಈ ಪ್ರೈವೇಟ್ ಶಾಲೆಗಳಲ್ಲಾದರೆ ನಿಮಗೆ ಪೂರ್ತಿ ಒಂದು ಇದು ಇರ್ತವೆ ಕನ್ಫರ್ಮ್ ಇರ್ತವೆ ಇಲ್ಲಿ ಆ ಒಂದು ವರ್ಷಕ್ಕೆ ಮಾತ್ರ ಇರ್ತವೆ ಅಥವಾ ಕೊನೆ ಮಾರ್ಚಿ ತರ್ಟಿ ಫಸ್ಟಿಗೆ ನಿಮ್ಮದು ಜಾಬ್ ಇಲ್ಲಿ ಇರೋದಿಲ್ಲ ಅಂದರೆ ನೀವು ಇಲ್ಲಿಂದ ರಿಲೀವ್ ಆಗ್ತೀರ ಈ ವಿಷಯ ನಿಮ್ಗೆ ಒಂಚೂರು ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಆಂ ಸರಿ ಮತ್ತು ಆಮೇಲೆ ನಮ್ಮದು ಶಾಲೆ ಟೈಮಿಂಗ್ಸೆಲ್ಲ ನಿಮಗೆ ಗೊತ್ತಿರಬೇಕು ನಿಮಗೆ ಹಾಂ ಸ್ಪೆಷಲ್ ಕ್ಲಾಸಸ್ಸು ಮತ್ತು ಇದೆಲ್ಲನೂ ನೀವು ಮಾಡಬೇಕಾಗುತ್ತೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆ ತನಕ ಶಾಲೇಲ್ಲಿ ಇರಬೇಕಾಗತ್ತೆ ಇದಕ್ಕೆಲ್ಲ ನಿಮ್ಗೆ ಏನು ಅಭ್ಯಂತರ ಇಲ್ಲ ತಾನೆ ಹಾಂ ಸರಿ ಹಾಗಾದರೆ ನಾನು ನಮ್ಮ ಬಿ ಓ ಹತ್ತಿರ ಎಲ್ಲ ಮಾತಾಡಿ ಆಂ ನಿಮ್ಮ ರೆಸ್ಯೂಮನ್ನು ನೋಡಿದ್ದೀನಿ ಇನ್ನೊಂದಿಬ್ಬರು ಕೊಟ್ಟಿದ್ದಾರೆ ರೆಸ್ಯೂಮನ್ನು ನಿಮ್ಮದೇ ಒಂದು ಸ್ವಲ್ಪ ಬೆಟರ್ ಅಂತ ಅನ್ನಿಸುತ್ತೆ ನನಗೆ ನಾನು ನಮ್ಮ ಬಿ ಓ ಹತ್ತಿರ ಮಾತಾಡ್ತೀನಿ ಮಾತಾಡಿ ನೀವು ಒಂದು ಕ್ಲಾಸ್ ಕೊಡಬೇಕಾಗತ್ತೆ ಹಾಂ ಒಂದು ಕ್ಲಾಸ್ ಕೊಡಿ ನಾನು ನಿಮಗೆ ಹೇಳ್ತೀನಿ ಕಾಲ್ ಮಾಡ್ತೀನಿ ನಿಮ್ಮ ನಂಬರ್ ಇದೇ ತಾನೆ ಇಲ್ಲಿ ಇದೆಯಲ್ಲ ರೆಸ್ಯೂಮಲ್ಲಿ ಅದೇ ತಾನೆ ನಂಬರ್ ನಿಮ್ಮದು ಹಾಂ ಹಾಂ ಸೊ ಅದೇ ನಾನು ಕಾಲ್ ಮಾಡ್ತೀನಿ ಆಮೇಲೆ ನಿಮ್ಗೆ ಇಲ್ಲಿ ಟೆನ್ ಆ್ಯಂಡ್ ಹಾಫ್ ತೌಸಂಡ್ ಕೊಡ್ತಾರೆ ಪ್ರತಿ ತಿಂಗಳು ಆದರೆ ತಿಂಗಳು ತಿಂಗಳು ನಿಮ್ಗೆ ಇಲ್ಲಿ ಸಂಬಳ ಮೋಸ್ಟ್ಲಿ ಆಗೋದಿಲ್ಲ ಒಂದು ಟೂ ಮಂತ್ಸು ತ್ರೀ ಮಂತ್ಸು ಅಂತ ಆಗ್ತವೆ ಹಾಂ ಇಲ್ಲಿ ಬಿಲ್ ಮಾಡಬೇಕಾಗತ್ತೆ ಅದೇನು ತೊಂದರೆ ಇಲ್ಲ ತಾನೆ ನಿಮಗೆ ಆಗ ಆಂ ಸರಿ ಬಿಡಿ ಹಾಗಾದರೆ ಓಕೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಇನ್ನೊಂದು ಟೂ ಡೇಸಲ್ಲಿ ನಿಮಗೆ ನಾನು ಕಾಲ್ ಮಾಡ್ತೀನಿ ಕಾಲ್ ಮಾಡ್ದಾಗ ಬಂದು ನೀವು ಒಂದು ಕ್ಲಾಸ್ ಕೊಡಿ ಹಾಂ ಆಮೇಲೆ ಕಂಟಿನ್ಯೂ ಮಾಡೋಣ ಹಾಂ ಆಮೇಲೆ ಏನಿದೆ ಮುಂದೆ ಹೇಳ್ತೀನಿ ನಾನು ಹಾಂ ಹಾಂ ಆಂ

ಹೌದು ಹೌದು ನಿಮ್ಗೆ ಹಾಂ

ಅಲ್ಲ ಇಲ್ಲಿ ಹಾಂ ಹಾಂ

ಹಾಂ ಸರಿ ನೋಡೋಣ ಬನ್ನಿ

ಸರಿ ಬನ್ನಿ ನೋಡೋಣ ಈಗ ನಿಮ್ಮದು ಮೊದಲು ಇಲ್ಲಿಗೆ ನಮ್ಮ ಬಿ ಓ ಕಡೆಯಿಂದ ಬಿ ಓ ಹತ್ತಿರ ಮಾತಾಡ್ತೀನಿ ಇದು ಮಾಡ್ತೀನಿ ಆಮೇಲೆ ಸ್ಯಾಲ್ರಿದು ಏನಾದರೂ ಒಂದು ಮಾಡೋಣ ಯಾಕೆ ಅಂತ ಅಂದರೆ ಬೇರೆ ನಮ್ಮ ಕೈಯಿಂದ ಏನಾದರೂ ಕೊಟ್ಟು ಏನಾದರೂ ಮಾಡಿ ಕೊಟ್ಟು ಹಾಂ ಆಂ

ಆಂ ಆಂ ಹಾಂ ಇದು ಸರ್ಕಾರದ ಲೆವೆಲಲ್ಲಿ ಆಗೋದು ಇದು ನಮ್ಮ ನಮ್ಮ ಕೈಯಲ್ಲಿ ಏನೂ ಇಲ್ಲ ಬಟ್ ನೀವು ನಾವೇನು ಮಾಡ್ಬೋದು ಅಂತಂದರೆ ನಿಮಗೆ ನಮ್ಮ ಕೈಯಿಂದ ಕೊಟ್ಟು ತಿಂಗ್ಳು ತಿಂಗ್ಳುನು ನಿಮಗೆ ಬಿಲ್ಲಾದಾಗ ನಿಮ್ಮಿಂದ ನಾವು ಕಲೆಕ್ಟ್ ಮಾಡ್ಕೊಳ್ಬೋದು ಯಾಕೆ ಅಂದರೆ ಬಿಲ್ಲು ಅದಾಗತಕ್ಕಂಥದು ನಿಮ್ಮ ಅಕೌಂಟ್ಗೆ ಬರತಕ್ಕಂಥದು ನಿಮ್ಮ ಒಂದು ಗ್ಯಾರೆಂಟಿ ಮೇಲೆ ಬೇಕಾರೆ ನಾವೇ ಇಲ್ಲಿ ತಿಂಗಳು ತಿಂಗಳು ಮಾಡ್ಕೊಡ್ತೀವಿ ಅದ್ರಲ್ಲೇನೂ ಸಮಸ್ಯೆ ಆಗೋದಿಲ್ಲ ಬಟ್ ನಿಮಗೆ ಆದಾಗ ನೀವು ಅದನ್ನ ನಮಗೆ ರಿಟರ್ನ್ ಮಾಡಿದ್ರೆ ಆಗುತ್ತೆ ಆ ಸ್ಯಾಲ್ರಿದು ಏನಾದರು ಒಂದು ವ್ಯವಸ್ಥೆ ಮಾಡೋಣ ಬಿಡಿ ಬಟ್ಟು ಈಗ ನಾನು ಬಿ ಓ ಹತ್ತಿರ ಮಾತಾಡಿ ನಿಮಗೆ ಒಂದು ಟೂ ಡೇಸಲ್ಲಿ ಕಾಲ್ ಬ್ಯಾಕ್ ಮಾಡ್ತೀನಿ ಆಮೇಲೆ ಬನ್ನಿ ನೀವು ಆಂ ಅವ್ರು ಏನಾದರು ಓಕೆ ಕೊಟ್ಟರೆ ಆಮೇಲೆ ಒಂದು ಕ್ಲಾಸ್ ಕೊಟ್ಟು ಜಾಯ್ನ್ ಆಗುವಿರಿ ಹಾಂ ನಿಮಗೆ ರಿಪೋರ್ಟನ್ನು ಇದು ಮಾಡಿ ಆಂ ಆಂ ನಮ್ಮ ಸ್ಕೂಲಲ್ಲಿ ಆ ಥರ ಬಸ್ ಗಿಸ್ ವ್ಯವಸ್ಥೆ ಏನಿಲ್ಲ ಸರ್ಕಾರಿ ಶಾಲೆ ನನಗೆಲ್ಲ ಗೊತ್ತಿದೆ ಸರ್ಕಾರಿ ಶಾಲೇಲ್ಲಿ ಯಾವುದೇ ಬಸ್ ಇರೋದಿಲ್ಲ ನೀವೇ ಏನಾದರು ಒಂದು ವ್ಯವಸ್ಥೆ ಮಾಡ್ಕೊಂಡು ಬರಬೇಕು ನೀವೇ ಹೋಗಬೇಕಾಗತ್ತೆ ಅದಕ್ಕೆಲ್ಲ ಬೇರೆ ವ್ಯವಸ್ಥೆಗಳು ಇರೋದಿಲ್ಲ ನಮ್ಮ ಇದರಲ್ಲಿ ಆಂ ಆಂ ಹಾಂ ಹಾಂ ಹೌದು ಹೌದು

ಹಾಂ ಹಾಂ ದಿನ ಆ ಥರ ಆಗದು ಬೇಡ ಬಟ್ ಯಾವತ್ತಾದರು ಒಂದಿನ ಹೌದ್ ಅನಿವಾರ್ಯತೆಯಿಂದ ಆಗುತ್ತೆ ಬಿಡಿ ಅದು ಎಲ್ಲರಿಗೂ ಆಗುತ್ತೆ ನನಗೂ ಆಗುತ್ತೆ ಇನ್ನೊಬ್ರಿಗು ಆಗುತ್ತೆ ಮಾಡೋಣ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಹಾಂ ಓಕೆ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ ನಿಮಗೆ ಹಾಂ ಓಕೆ ಓಕೆ ಓಕೆ ಓಕೆ